ಬೇಳೆ ಹಸಿರುಕಾಳು ತಂಡಿಕಾಳು ಹುರುಳಿಕಾಳು ಮತ್ತೆ ಹಸಿರುಬೇಳೆ ತಿರುಗಾ ಪಾ ಇದು ಎಲ್ಲನೂ ಹಾಕಿ ಹಾಕಿ ಅಡುಗೆ ಮಾಡ್ತೀವಿ ತಿರುಗಾ ಆಮೇಲೆ ತಿರುಗಾ ಇನ್ನೊಂದು ವಾರ ಆದ್ಮೇಲೆ ತಿರುಗಾ ಬೇರೆ ಕಾಳಾಕಿ ಈಗ ತಿರುಗಾ ಅಡುಗೆ ಮಾಡ್ತಾರೆ ತಿರುಗಾ ಇನ್ನೊಂದು ದಿವಸ ತಣ್ಣಿಕಾಳು ಆಗುತ್ತೆ ಹಸಿರು ಕಾಳಾಗಲಿ ಅವು ಜೊತೆ ಮಾಡಿ ಹುರುಳೀಕಾಳು ಹಾಕ್ತಾರೆ ತಿರುಗಾ ಹುರುಳಿಯಿಂದ ಮಳ್ಳ ಹುರುಳಿ ಕಟ್ತಾರೆ ಆ ಮೂರೂ ಕಾಳನ್ನು ಬೆರಕೆ ಮಾಡಿದರೆ ಮೊಳೆ ಬರುತ್ತೆ ಆ ಸಾಂಬಾರು ಚೆನ್ನಾಗಿರುತ್ತೆ ಆಮೇಲೆ ಊಟ ಮಾಡೋಕ್ಕೆ ಟೇಸ್ಟ್ ಆಗಿ ಈ ಬೇಳೆ ಸಾರು ಅಂತ ಅಂದ್ರೆ ಊಟ ಮಾಡೋಕ್ಕಾಗೋಲ್ಲ ತಿಳಿ ಸಾರು ಅಂದರೆ ಊಟ ಮಾಡ್ಬೋದು ಅಂದರೆ ನೀವು ಯಾವಾಗ ಉಪಯೋಗಿಸುತ್ತಿದ್ದೀರ ಆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಓಕೆ ತಿರುಗಾ ಸಾಯಂಕಾಲ ಬೆಳಗ್ಗೆ ಆದಟ್ಲೇ ನಾಷ್ಟಾ ಮಾಡ್ತೀವಿ ತಿರುಗಾ ಆಮೇಲೆ ನಾಷ್ಟ ಆದ್ಮೇಲೆ ಸಾಂಬಾರು ಬಿಟ್ಕೊಳ್ತೀವಿ ತಿರುಗಾ ಮೇಲೆ ತಿರುಗಾ ಉಪ್ಪಿಟ್ಟು ಮಾಡ್ತಾರೆ ಮತ್ತು ಖಾರ ಬಾತು ಅವೆಲ್ಲ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ ಇಡ್ಲಿ ದೋಸೆ ಕಡುಬು ಅವೆಲ್ಲ ತಿಂತೀವಿ ಅಷ್ಟೇ ಆಮೇಲೆ ತಿರುಗಾ ಹನ್ನೆರಡು ಗಂಟೆ ಆದ್ಮೇಲೆ ಊಟ ಮಾಡ್ತೀವಿ ಆಗ ಸ್ವಲ್ಪ ಮಜ್ಜಿಗೆ ತಿರುಗಾ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀವಿ ಅದರ ಮೇಲೆ ತಿರುಗಾ ಬಿಡು ಹೊತ್ತು ಸಾಯಂಕಾಲ ಆದ್ಮೇಲೆ ಸಾಂಬಾರಾಗಿರೋ ಸಾಂಬಾರೇ ಊಟ ಮಾಡ್ತೀವಿ ಅಷ್ಟೇ